ಇಪ್ಪತ್ತೈದು ಐದು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರು ಆರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ಮೂರು